ನಾವೂ ಈ ವಯಸ್ಸಿನಲ್ಲಿ ಹೇಳೋದಾದ್ರೆ ಮಕ್ಕಳೊಂದಿಗೆ ಪ್ರಯಾಣ ಮಾಡಲು ಬಯಸ್ತೀವಿ ಏಕೆಂದರೆ ಮಕ್ಕಳಿಗೆ ಹೊಸ ಹೊಸ ಸ್ಥಳವೂ ತೋರ್ಸೋದು ಅನ್ನೋದು ಇರ್ತೈತೆ ಹೀಗಾಗಿ ಅವ್ರನ್ನ ಕರ್ಕೊಂಡು ಹೊಸ ಹೊಸ ಸ್ಥಳಗಳನ್ನು ತೋರಿಸಿ ನಾವು ನೋಡತಕ್ಕಂಥ ಪ್ಲೇಸಸ್ನ ಅವರಿಗೆ ತೋರಿಸಿ ಮಕ್ಕಳೊಂದಿಗೆ ನಮ್ಮ ಸಮಯವನ್ನು ಆನಂದವಾಗಿ ಕಳೆಯೋದು ಒಂದು ಒಳ್ಳೆಯ ಹವ್ಯಾಸ ಏನು ಯಾಕೆ ಅಂತ ಕೇರಿ ಯಾಕಂದ್ರೆ

ಬಹಳ ಸಂತೋಷದಾಯಕ ವಿಷಯ ಅದು ಮಕ್ಕಳೊಂದಿಗೆ ಪ್ರಯಾಣ ಮಾಡೋದು ದೇವಸ್ಥಾನಗಳಿಗೆ ಪ್ರಯಾಣ ಮಾಡೋದು ಟೂರ್ ಪ್ಲೇಸಸ್ ಅಂತ ಯಾವುದಿವೆ ದೇವಸ್ಥಾನಗಳು ಬೀಚುಗಳು ನದಿ ಹಳ್ಳ ಕೊಳ್ಳ ಬೆಟ್ಟ ಗುಡ್ಡ ಎಲ್ಲ ಮಕ್ಳಿಗೆ ತೋರ್ಸ್ಬೇಕಾದ್ರೆ ನಮಗೂ ಖುಷಿ ಆಗುತ್ತೆ ಹಂಗೆ ಅವ್ರ ಜೊತೆ ನಾವು ಆಡ್ಕೊಳ್ತಿದ್ದ ಹೊತ್ನಾಗ ನಾವೂ ಮಗು ಒಂದು ಆ ಸಂತೋಷವೂ ಬೇರೆ ಇರ್ತೈತೆ ಹಿಂಗೆ ವಿಚಾರ ಇರ್ತಾ ಇರ್ತೈತೆ ಹಿಂಗೆ ಒಂದು ಟೈಮ್ ಒಂದು ಟ್ರಿಪ್ ಹಾಕಿದ್ವಿ ನಾವು ಒಂದು ಕಾರ್ ತಗೊಂಡು ನಮ್ಮ ಸ್ವಂತ ಕಾರ್ನಾಗೆ ಒಂದು ಆರು ಸಾವಿರ ರೂಪಾಯಿ ಡೀಝೆಲ್ ಹಾಕಿಸಿ ಇಲ್ಲಿಂದ ಕೊಪ್ಪಳದಾಗಿಂದ ನಾನು ಈ ಇಷ್ಟು ಈ ಟೈಮಿಗೆ ಬಿಡಬೇಕು ಅಂತ ನಾಲ್ಕು ಗಂಟೆಗೆ ಕೊಪ್ಪಳ ಬಿಟ್ವಿ ನಾವು ಕೊಪ್ಪಳ ಬಿಟ್ಟು ಸೀದಾ ಮುಂಡರಗಿ ಹೋಗಿ ಏನು ನಾಷ್ಟಾ ಎಲ್ಲ ತಯಾರಿ ಮಾಡ್ಕೊಂಡಿದ್ವಿ ಮನ್ಯಾಗ ಮುಂಡರಗಿ ಹೋಗಿ ಮುಂಡರಗಿಯಿಂದ ಹಂಗೆ ಒಳಗೆ ಹಾಸಿ ಸೀದಾ ಲಕ್ಷ್ಮೇಶ್ವರ ಲಕ್ಷ್ಮೇಶ್ವರದಿಂದ ಒಂದು ಇದ್ರ ಮುಖಾಂತರ ಪ್ರಯಾಣ ಹಾನಗಲ್ ಮೇಲೆ ಪ್ರಯಾಣ ಮಾಡಿ ಶಿರಸಿ ಮುಟ್ಟಿದ್ವಿ ನಾವು ಶಿರಸಿ ಮುಟ್ಟಿ ಶಿರಸಿ ಇಂದ ಒಂದು ಐದು ಕಿಲೋಮೀಟರ್ ಫಸ್ಟ್ ಯಾವುದೋ ಅಲ್ಲಿ ಬನವಾಸಿ ಬನವಾಸಿಗೆ ಹೋದ್ವಿ ಬನವಾಸಿಗೆ ಹೋಗಿ ಅಲ್ಲಿ ಹೋಗಿದ್ದೆವಲ್ಲ ಸೀದಾ ಬನವಾಸಿ ಅದೇ ದೇವರ ದರ್ಶನ ಮಾಡಿಕೊಂಡು ಹೊರಗೆ ಬಂದು ನಮ್ಮ ಬುತ್ತಿ ಬಿಚ್ಕೊಂಡು ಎಲ್ಲರೂ ದುಂಡಗೆ ಕೂತ್ಕೊಂಡು ನಾಷ್ಟ ಮಾಡಿದ್ವಿ ನಾಷ್ಟ ಮಾಡಿದ್ವಿ ಅಲ್ಲಿಂದ ಮತ್ತು ಹಳ್ಳಿ ಮತ್ತು ಗಾಡಿ ಹತ್ತಿ ಶಿರಸಿಗೆ ಬಂದ್ವಿ ಶಿರಸಿಗೆ ಬಂದು ಶಿರಸಿ ಮಾರಿಕಾಂಬ ದರ್ಶನ ತಗೊಂಡು ಮತ್ತೆ ಅಲ್ಲಿ ಪೇಟೆಯೊಳಗಿರೋ ಚೆಂದ ಕಾಣೋದು ಅವೆಲ್ಲ ಸ್ವಲ್ಪ ಸಾಮಾನು ಗೀಮಾನು ತಗೊಂಡು ಮತ್ತು ಮಕ್ಕಳನ್ನ ಕುಂದಿರಿಸ್ಕೊಂಡು ಮತ್ತೆ ಸೀದಾ ಯಾಣಕ್ಕೆ ನಮ್ಮ ಪ್ರಯಾಸ ಹೊಂ ಪ್ರಯಾಣ ಹೊಂಡಿತ್ತು ಯಾಣಕ್ಕೆ ದಾರಿ ಒಂಟ ಹೋಗಿ ಯಾಣದಾಗ ನಿಲ್ಲಿಸಿದ್ವಿ ಯಾಣದಾಗ ಒಂದು ಎರಡು ಕಿಲೋಮೀಟ್ರ್ ನಡೀತಕ್ಕಂಥ ಒಂದು ಜಾಗ ಐತೆ ಅಲ್ಲಿ ತನಕ ಹೋದ್ವಿ ಯಾಣ ಹೋಗಿ ಯಾಣದಾಗ ಅಲ್ಲಿರುವ ದೇವರನ್ನು ದರ್ಶನ ತಗೊಂಡು ಅಲ್ಲೇ ಗುಹೆ ಒಳಗೆ ಅಡ್ಯಾಡಿ ಆ ಒಂದು ಆನಂದನೇ ಬದ್ಲು ಕಾಡ್ನೊಳಗೆ ತಲೆ ತೊಲೆ ಇತ್ತು ಆ ತೊಲೆಯೊಳಗೆ ನೀರು ನೀರು ಕುಡಿದು ಕುಣಿದಾಡಿ ಮಕ್ಳು ಕುಣಿದಾಡೋದು ನೋಡಿ ಎಂಜಾಯ್ ಮಾಡಿ ಹಳ್ಳಿ ಇಳಿಬೇಕಾದ್ರೆ ಅಲ್ಲೊಂದು ಅಲ್ಲೆಂಥ ಮೂರು ನಮೂನಿ ದಾರಿ ಇದ್ದವು ನಾವು ಇದ್ರಾಗ ನಾವು ಒಂದು ದಾರಿಗೆ ಹೋಗೋಣ ಇದು ಇದು ಅಲ್ಲಿಗೆ ಹೋಗುತ್ತೆ ಅಂತ ವಿಚಾರ ಮಾಡಿಕೊಂಡು ಮತ್ತೊಂದು ದಾರಿಗೆ ಇಳಿದ್ಬಿಟ್ವಿ ಅದು ಇಳ್ಕೊಳ್ತಾ ಇಳ್ಕೊಳ್ತಾ ಇಳ್ಕೊಳ್ತಾ ಕಾಡಿನೊಳಗೆ ಪ್ರಯಾಣವೇ ಪ್ರಯಾಣ ಅದು ನೋಡಿದ್ರೆ ನಾಲ್ಕು ಕಿಲೋಮೀಟ್ರ್ ದೂರ ಇಳಿದ್ಬಿಟ್ವಿ ನಾಲ್ಕು ಕಿಲೋಮೀಟ್ರ್ ಹೋದ ಹೋದ ಮೇಲೆ ಅಲ್ಲಿ ಹೋದ ಗೊತ್ತಾಯ್ತು ನಾವು ಕಾರ್ ಬಿಟ್ಟ ಸ್ಥಳಕ್ಕೆ ಅದಕ್ಕೆ ಹದಿನೇಳು ಕಿಲೋಮೀಟ್ರ್ ಫರಕ್ ಐತೆ ಮತ್ತು ಆ ಹದಿನೇಳು ಕಿಲೋಮೀಟ್ರ್ ಹೋಗೋಕ್ಕೂ ಯಾವ ಬಸ್ಸು ಸೌಲಭ್ಯ ಏನೇನು ಇರಲಿಲ್ಲ ಅಯ್ಯೋ ಯಪ್ಪಾ ಮತ್ತೆ ನಾಲ್ಕು ಕಿಲೋಮೀಟ್ರ್ ಏರಬೇಕಲ್ಲ ಅಂತಂದು ಗಾಬರಿಯಾದ್ವಿ ಆದರೆ ಅಲ್ಲೇ ಮುಂದೆ ಒಂದು ಹೋಟ್ಲಿತ್ತು ಆ ಹೋಟ್ಲ್ನ್ಯಾಗ ಚೆಂದಾಗ ಮತ್ತೊಂದು ಡಬ್ ಡಬಲ್ ಕಾಫಿ ಮಾಡಿಸಿ ಬಿಸ್ಕೆಟ್ ಇದ್ದವು ಬಿಸ್ಕೆಟ್ ತಿಂದು ಚಾಕ್ಲೇಟ್ಸ್ ಎಲ್ಲ ತಗೊಂಡು ಮತ್ತೆ ಪ್ರಯಾಣ ಗುಡ್ಡ ಏರ್ಕೊಳ್ತಾ ಮತ್ತೆ ಯಾಣಕ್ಕೆ ಮರಳಿ ಅಲ್ಲಲ್ಲೆ ಸ್ಟಾಪ್ ಮಾಡ್ಕೊಳ್ತಾ ಕ ಏರಬೇಕಾದ್ರ ಆಯಾಸ ಆಗುತ್ತೆ ಆಯಾಸ ಪಟ್ಕೊಂಡು ಏರ್ಕೊಳ್ತಾ ಕಾಡನ್ನು ಎಂಜಾಯ್ ಮಾಡ್ಕೊಳ್ತಾ ಅಲ್ಲಿ ವನ್ಯ ಮರಗಳನ್ನು ಒಂದಿಷ್ಟು ಕಣ್ಣಿಗೆ ಕಾ ಪಕ್ಷಿ ಕಾಣ್ತಿದ್ವು ಅಂಥವೆಲ್ಲವೂ ಕೇಳ್ಕೊಳ್ತಾ ಮತ್ತೆ ಮೇಲೆ ಏರಿ ನಮ್ಮ ಜಾಗಕ್ಕೆ ಬಂದ್ವಿ ನಮ್ಮ ಜಾಗಕ್ಕೆ ಬಂದು ಆ್ಯಕ್ಚುಲಿ ಅಡ್ಡಾಡಿ ಜಗ್ಗಿ ಹೊಟ್ಟೆ ಹಸ್ದಿತ್ತು ಅಲ್ಲಿ ಕಾಫಿ ಕುಡಿದು ಸ್ವಲ್ಪ ಸಮಾಧಾನ ಆಗಿತ್ತು ಮತ್ತು ಹೊರಗೆ ಬಂದ್ವಿ ನಮ್ಮ ಜಾಗಕ್ಕೆ ಬಂದ ಮೇಲೆ ನಮ್ಮ ಕಾರಿನೊಳಗೆ ರೊಟ್ಟಿ ಇದ್ದವು ಪ ಏನು ನಮ್ಮದು ಮುತ್ತಿನ ಇತ್ತೆನೋ ಮತ್ತು ಚೆಂದಗೆ ಅಷ್ಟೂ ಕೂತ್ಕೊಂಡು ಅಲ್ಲೇ ತಟ್ಟೆ ಹಚ್ಕೊಂಡು ಆ ಒಂದು ತೊರೆ ಮುಂದೆ ಏನು ಕಾರಿನ ಸಿದ್ವೇ ಅಲ್ಲೇ ಊಟ ಗೀಟ ಮಾಡಿಕೊಂಡು ಕಾರಿನ ಪ್ರಯಾಣ ಮತ್ತೆ ಕಾರ್ ತಗೊಂಡು ಭಯಂಕರ ಅಪ್ ಡೌನಲ್ಲೇ ಇಳಿದಿದ್ವಿ ಅದು ಮಳೆ ಗಿಳೆ ಬಂದಿತ್ತಂದ್ರೆ ಕಾರ್ ತೆಗೆಯೋಕ್ಕಾಕ್ಕಿದ್ದಿಲ್ಲ ಒಂದು ವಾರಗಟ್ಟಲೆ ಯಾಕೋ ಪುಣ್ಯಕ್ಕೆ ಮಳೆ ಏನೂ ಬರಲಿಲ್ಲ ಮತ್ತೆ ಮೇಲಕ್ಕೆ ಏರಿಸಿಕೊಂಡು ಮೈನ್ ರೋಡ್ಗೆ ಹತ್ತಿಕೊಂಡು ಹೊಲ್ದು ಪ್ರಯಾಣ ಮಡಿಕೊಂಡು ಎರಡು ಗುಡ್ಡ ಇಳಿದು ಹತ್ತಿ ಏರಿ ಇಳಿಯೋದ್ರೊಳಗೆ ಸೀದಾ ಹೈವೇ ಬಂತು ಹೈವೇದಾಗ ಮತ್ತು ಮೂಮೆಂಟ್ ಆದರೆ ಗೋಕರ್ಣಕ್ಕೆ ಇಳಿದ್ವಿ ಗೋಕರ್ಣಕ್ಕೆ ಇಳಿದ್ವಿ ಇಳ್ದು ಅಲ್ಲಿ ಬೀಚ್ನ್ಯಾಗ ಅಡ್ಡಾಡಿ ಅದು ಇದು ನೋಡಿ ದರ್ಶನ ತಗೊಂಡು ದೇವ್ರ ದರ್ಶನ ಮಾಡಿ ಬೀಚ್ನ್ಯಾಗ ಅಡ್ಡಾಡಿ ವಾಪಸ್ಸು ಬರೋದರೊಳಗೆ ಪ್ರಸಾದದ ವ್ಯವಸ್ಥೆ ಇತ್ತು ನಮ್ಗೆ ಹೋಗಿ ಪ್ರಸಾದ ಮಾಡಿಕೊಂಡು ಮತ್ತು ಅಲ್ಲಿಂದ ಬಿಟ್ವಿ ನಾವು ಬಿಟ್ಟು ಹಳ್ಳಿಯಾಗೆ ಸೀದಾ ಉಡುಪಿಗೆ ಬಂದ್ವಿ ನಮ್ಗೆ ಉಡುಪಿ ಒಳಗೆ ಮಠದವರು ನಮ್ಗೆ ಎರಡು ರೂಮು ಪೇ ಪೇಯಿಂಗ್ ರೂಮ್ ಅದು ಒಬ್ಬರಿಗೆ ಒಂದು ರೂಮಿಗೆ ಆರುನೂರು ರೂಪಾಯಿದಂಗೆ ಅಂತ ಹೇಳಿದರು ಸದ್ಯ ಅಂತಂದು ಎರಡು ರೂಮ್ ತಗೊಂಡು ಒಂದು ರೂಮ್ನ್ಯಾಗ ಮಕ್ಕಳನ್ನ ಎಲ್ಲರನ್ನೂ ಹಾಕೀವಿ ನಮ್ಮ ಡ್ರೈವರ್ಗೆ ನನಗೆ ಒಂದು ರೂಮ್ ತಗೊಂಡು ಅಲ್ಲೇ ಇದ್ದು ಬೆಳಗ್ಗೆ ದರ್ಶನ ಮಾಡಿಕೊಂಡು ಮತ್ತೆ ಧರ್ಮಸ್ಥಳಕ್ಕೆ ಬಂದ್ವಿ ಅಲ್ಲಿಂದ ಧರ್ಮಸ್ಥಳಕ್ಕೆ ಏನೋ ಹೋಗಿದ್ದ ಮುಂಚೆಗೆ ಮಲ್ಪೆ ಬೀಚಿಗೆ ಹೋದ್ವಿ ಮಲ್ಪೆ ಬೀಚ್ನ್ಯಾಗ ನಾಲ್ಕುವರೆ ತಾಸು ಸಫೀಸಿಯೆಂಟ್ ಆ ಸಮುದ್ರದಾಗ ನೀರ್ನ್ಯಾಗ ಆಟ ಆಡಿ ಹಳ್ಳಿ ಉಡುಪಿಗೆ ಬಂದ್ವಿ ಉಡುಪಿಯೊಳಗೊಂದು ಹೋಳಿಗೆ ಅಂಗಡಿ ಅಂತ ಐತೆ ಒಂದು ಇಪ್ಪತ್ತು ನಮೂನಿ ಹೋಳಿಗೆ ಸಿಗ್ತವೆ ಎಲ್ಲವೂ ಹತ್ತು ಹತ್ತು ಹೋಳಿಗೆ ಹಂಗ ಒಂದು ಸಾವಿರ ರೂಪಾಯಿದ್ದು ಹೋಳಿಗೆ ತಗೊಂಡ್ವಿ ಅವನು ತಿಂದ್ಕೊಳ್ತಾ ತಿಂದ್ಕೊಳ್ತಾ ಎಂಜಾಯ್ ಮಾಡ್ಕೊಳ್ತಾ ಕಾರಿನ ಪ್ರಯಾಣ ಮಾಡ್ಕೊಳ್ತಾ ಧರ್ಮಸ್ಥಳ ಮುಟ್ಟಿದ್ವಿ ಧರ್ಮಸ್ಥಳ ಮುಟ್ಟಿ ಧರ್ಮಸ್ಥಳದಾಗ ಕುಕ್ಕೆ ಹೋಗಿ ಒಂದು ಕುಕ್ಕೆ ನೋಡ್ಕೊಂಡು ಬಂದ್ವಿ ಇದು ಧರ್ಮಸ್ಥಳ ಧರ್ಮಸ್ಥಳ ಅಷ್ಟೂ ಅಡ್ಡಾಡಿ ನೋಡಿದ್ವಿ ಅಡ್ಡಾಡಿ ನೋಡಿ ರೂಮ್ ಹಿಡಿದು ಧರ್ಮಸ್ಥಳದಾಗ ಹಾಲ್ಟಿಂಗ್ ಮಾಡಿದ್ವಿ ಹಾಲ್ಟಿಂಗ್ ಮಾಡಿ ಇದು ಒಂದು ಥರ ಒಳ್ಳೆ ಪ್ರಯಾಣ ನಮ್ಗೆ ಹಿಂಗೆ ಧರ್ಮಸ್ಥಳದಿಂದ ಕುಕ್ಕೆಗೆ ಬಂದ್ವಿ ಕುಕ್ಕೆಯಿಂದ ನಾವು ಬೇಲೂರು ಹಳೆಬೀಡು ನೋಡಿಕೊಂಡು ಬೇಲೂರು ಕೆನ್ನ ಚೆನ್ನಕೇಶವ ದೇವಾಲಯದೊಂದು ಐ ಐ ಬಿ ಮಾಡ್ಯಾರ ನಾವಲ್ಲಿ ಉಳ್ಕೊಂಡ್ವಿ ಅಲ್ಲಿ ಉಳ್ಕೊಂಡು ಅಲ್ಲಿಂದ ಒನ್ ಡೆ ಹಾಲ್ಟ್ ಆಗಿ ಮರುದಿವಸ ಬೆಳಗ್ಗೆ ಎದ್ದು ಚೆನ್ನಕೇಶವ ದೇವಾಲಯ ಒಟ್ಟು ದರ್ಶನ ಮಾಡಿಕೊಂಡು ಹಳೆಬೀಡು ದರ್ಶನ ಮಾಡಿಕೊಂಡು ಮತ್ತು ಚಿತ್ರದುರ್ಗ ಕೋಟೆಗೆ ಬಂದ್ವಿ ಚಿತ್ರದುರ್ಗ ಕೋಟೆನ ಕೋಟೆ ನೋಡಿಕೊಂಡು ರಾತ್ರಿ ಒಂಬತ್ರಿಂದ್ರ ನಮ್ಮೂರು ಸೇರಿಕೊಂಡು ಸೇರಿಕೊಂಡ್ವಿ ಅದೊಂದು ಅತ್ಯುತ್ತಮ ಪ್ರಯಾಣ ಬಹಳ ಸಂತೋಷದಾಯಕ ಇಂದಿಗೂ ಅದನ್ನು ನೆನ್ಪು ಮಾಡ್ಕೊಂಡು ಮಕ್ಕಳು ಬಹಳ ಖುಷಿ ಪಡ್ತಾವು ನಾವು ಖುಷಿ ಪಡ್ತೀವಿ ಇದು ನಾವು ಮಕ್ಕಳು ಜೊತೆ ಪ್ರಯಾಣಕ್ಕೆ ಇಷ್ಟ ಪಡ್ತೀವಿ ಅನ್ನೋದು ವಿಷಯ